ಮನುಷ್ಯ ಅಂದಮೇಲೆ ಅವ್ನಿಗೆ ಎಲ್ಲದ್ರ ಮೇಲೂ ಆಸೆ ಇರುತ್ತೆ ಅಂದರೆ ತಿಂಡಿ ಊಟ ಇದ್ರಲ್ಲೆಲ್ಲ ಇದು ತಿನ್ನಲ್ಲ ಅದು ತಿನ್ನಲ್ಲ ಅಂತ ಏನು ಇಲ್ಲ ಹೇಳಬೇಕು ಅಂದರೆ ತಿನ್ನೋದರಲ್ಲಿ ಅವನು ಜಾಸ್ತಿ ಇದಾಗಿರ್ತಾನೆ ಅಂತಂದರೆ ಎಲ್ರಿಗೂ ಎಲ್ಲ ತಿಂಡಿಗಳು ಮೇಲು ತುಂಬ ಇಷ್ಟ ಇರುತ್ತೆ ಅಂತಂದರೆ ಈಗ ನನಗೆ ಯಾವ ತಿಂಡಿ ಇಷ್ಟಾಂತಂದರೆ ನನಗೆ ಎಲ್ಲ ತಿಂಡಿಯೂ ಇಷ್ಟ ಅಂತಂದರೆ ನಾನು ವೆಜ್ಜೂ ವೆಜ್ಜೂ ಸ್ವೀಟ್ಸು ಸ್ವೀಟ್ ಏನು ಅಷ್ಟು ಏನು ಇಷ್ಟ ಇಲ್ಲ ಅಂದರೆ ಖಾರ ಖಾರ ಐಟೆಮ್ಸ್ನೇ ನಾನು ಜಾಸ್ತಿ ಇಷ್ಟಪಡೋದು ಅಂತಂದರೆ ನಾನ್ ವೆಜ್ಜು ಮಾಮೂಲಿ ಆಮೆಲೆ ಅನ್ನ ಸಾಂಬಾರು ಈ ಥರ ಅಂದರೆ ಹಳ್ಳಿ ಹಳ್ಳಿ ಸ್ಟಯ್ಲು ಊಟವೇ ನಮಗೆ ಚೆಂದ ಅಂತಂದ್ರೆ ಮುದ್ದೆ ಸಾಂಬಾರು ಅಂದರೆ ನಾವೇನು ಮಾಡ್ತೀವಿ ಸೊಪ್ಪುಗಳು ಸೊಪ್ಪುಗಳನ್ನೆಲ್ಲ ಹಾಕಿಬಿಟ್ಟು ಸಾಂಬಾರು ಮಾಡ್ತೀವಿ ಅಂದರೆ ಸೊಪ್ಪು ಸಾಂಬಾರು ಸೊಪ್ಪು ಸಾಂಬಾರೂ ಮುದ್ದೆ ಮುದ್ದೆನಾ ಮುದ್ದೆ ಮಾಡಿ ಅದನ್ನ ಸಾಂಬರನ್ನ ಅಂದರೆ ಸಾಂಬಾರು ಸಾ ಅಂದರೆ ಸ ಸಾಂಬಾರು ಅಂದರೆ ಸಪ್ಪೆ ಸಪ್ಪೆ ಸಾಂಬಾರು ಬಸಿದಿರೊ ಸಾಂಬಾರಿನ ಸೊಪ್ಪು ಬಸಿದಿರೊ ಸಾಂಬರಿಗೆ ಏನೇನು ಹಾಕೊಳ್ತೀವಿ ಅಂದರೆ ಮೆಣಸಿನ್ಕಾಯಿ ಮೆಣಸಿನ್ಕಾಯಿನ ಅಂದರೆ ಹಸಿ ಮೆಣ್ಸಿನಕಾಯಿಯನ್ನ ಅದಕ್ಕೆ ತೀಡಿಬಿಟ್ಟು ಬೇಕಾದೋರು ಸ್ವಲ್ಪ ಹುಣಸೇ ಹಣ್ಣು ಬೆಳ್ಳುಳ್ಳಿ ಸಾಲ್ಟನ್ನು ಮೊದಲೇ ಹಾಕಿರ್ತಾರೆ ಸೊಪ್ಪು ಬೇಯಿಸಬೇಕಾದ್ರೆ ಅಲ್ವ ಆವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟು ಅದನ್ನು ಕೈಗಿಂಗೆ ಹಂಚಿಕೊಂಡು ಮುದ್ದೇನ ಮುರಿದು ಹಿಂಗೆ ನುಂಗೋದರಲ್ಲಿ ತುಂಬ ರುಚಿ ಇದ್ರ ಮುಂದೆ ಯಾವ ಫುಡ್ಡು ಅಂತಂದ್ರೆ ಬೇರೆ ಬೇರೆ ನಾವು ಎಲ್ಲರೂ ಹೋದಾಗ ಈಗ ಮೈಸೂರು ಬೆಂಗಳೂರು ಆ ಥರ ಎಲ್ಲ ಹೋದಾಗ ಅವರೇನು ಜಾಸ್ತಿ ಬ್ರೆಡ್ಡು ಬ್ರೆಡ್ನೆ ಜಾಸ್ತಿ ತಿಂತಾರೆ ಆದರೆ ನಮಗೆ ತಿನ್ನೋಕ್ಕಾಗಲ್ಲ ಏನೋ ಒಂದ್ಸಲ ತಿನ್ಬೋದು ಒಂದ್ಸಲ ತಿನ್ಬೋದು ಎರಡ್ಸಲ ತಿನ್ಬೋದು ಆದರೆ ನಮಗೆ ಇವು ಇದೇನಪ್ಪಾ ಈ ಥರ ತಿಂತಾರೆ ನಮಗೆ ನಮ್ಮ ಹಳ್ಳಿ ಸ್ಟಯ್ಲ್ ಊಟನೇ ನಮ್ಮ ಊಟನೇ ನಮ್ಗೆ ಚೆಂದ ಎಲ್ಲೋದ್ರೂ ನಮಗೆ ನಮ್ಮೂಟವೇ ಚೆಂದ ಅಂತ ಅನ್ನಿಸುತ್ತೆ ಅದು ಯಾವುದೇ ಸಾಂಬಾರು ಆಗಿದ್ದರೂ ಕೂಡ ಅಮೆಲೆ ನಾವು ಒಂದ್ಸಲ ಮೈಸೂರಿಗೆಲ್ಲ ಹೋದಾಗ ಮೈಸೂರಿಗೆಲ್ಲ ಟ್ರಿಪ್ ಹೋಗಿದ್ವಿ ಅವಾಗ ನಾವು ಅಂದರೆ ನಮಗೆ ಆ ಊಟ ಎಲ್ಲ ಹಿಡಿಸಲಿಲ್ಲ ಅದು ಏನೇನೊ ಒಂಥರ ಅಂದರೆ ನಮಗೆ ಇಷ್ಟ ಆಗಲ್ಲ ಅಂದರೆ ನಮ್ಮೂಟವೇ ನಮಗೆ ಚೆಂದ ಅಂದರೆ ಹಳ್ಳಿ ಸ್ಟಯ್ಲು ಅಲ್ವ ನಾನ್ ವೆಜ್ಜೂ ವೆಜ್ಜೂ ಅಮೇಲೆ ಏನಪ್ಪಾಂದ್ರೆ ತರಕಾರಿ ಸಾಂಬಾರು ಹುಳಿ ಸಾಂಬಾರು ಹೆಸ್ರುಕಾಳು ಆಮೇಲೆ ಮೊಳ್ಕೆ ಸಾಂಬಾರು ಬಿದುರು ಸಾಂಬಾರು ಅಂದರೆ ನನಗೆ ಹಳ್ಳೀಲಿ ಯಾವ್ಯಾವ ಸಾಂಬಾರೆಲ್ಲ ಮಾಡ್ತಾರೆ ಎಲ್ಲ ಸಾಂಬಾರು ಫುಲ್ಲು ಫೇವ್ರೇಟು ಎಲ್ರಿಗೂ ಅಷ್ಟೆನೇ ಅವ್ರವ್ರ ಊಟನೇ ಅವ್ರವ್ರಿಗೆ ಇಷ್ಟ ಹಾಗೆ ನಮಗೂ ನಮ್ಮ ಹಳ್ಳಿ ಊಟ ನಮ್ಮ ಮನೇಲಿ ಮಾಡುವಂಥ ಊಟವೇ ನಮಗೆ ತುಂಬ ಇಷ್ಟ ಆಗೋದು ಆಮೇಲೆ ಇನ್ನೇನಪ್ಪಾಂತಂದ್ರೆ ಊಟ ಮುದ್ದೆ ಸಾಂಬಾರಾಯಿತು ಇನ್ನೇನಪ್ಪಾ ಇನ್ನೇನಪ್ಪ ಹಳ್ಳಿ ಊಟ ಅಂತಂದ್ರೆ ಚಿಕನು ಅಂದರೆ ಕೋಳಿ ನಾಟಿ ಕೋಳಿ ಸಾಂಬಾರು ಮುದ್ದೆ ವಾ ಸೂಪರಾಗಿರುತ್ತೆ ನಾಟಿ ಕೋಳಿ ಸಾಂಬಾರು ಅಂತಂದ್ರೆ ನಾಟಿ ಕೋಳಿ ಸಾಂಬಾರೂ ಅಂತಂದ್ರೆ ನಂಗೆ ಬರುತ್ತೆ ನಾಟಿ ಕೋಳಿ ಸಾಂಬಾರಂತಂದ್ರೆ